ನನ್ನ ಸ್ನೇಹಿತೆ ಒಬ್ಬಳು ಅವಳು ತ್ರೋಬಾಲ್ ಆಡೋದಕ್ಕೆ ತುಂಬ ಇಷ್ಟಪಟ್ಟಿರ್ತಾಳೆ ಅವ್ಳ ತರಬೇತಿ ಕೊಡೋಕ್ಕೆ ತರಬೇತಿ ಪಡ್ಕೊಳ್ಳೋಕ್ಕೆ ಅವ್ಳು ಏನ್ಮಾಡ್ತಾಳೆ ಅಂದರೆ ಅಲ್ಲಿನ ವ್ಯವಸ್ಥಾಪಕರನ್ನ ಸಂಪರ್ಕ್ಸ್ತಾರೆ ವ್ಯವಸ್ಥಾಪಕರನ್ನ ಸಂಪರ್ಕಿಸಿ ಆ ತರಬೇತಿ ಸೌಲಭ್ಯಗಳೇನೇನು ಆ ತರಬೇತಿ ತಗೊಂಡ್ರೆ ನಮಗೆ ಏನು ಉಪಯೋಗ ಆಗುತ್ತೆ ಆ ಆಟದ ತರಬೇತಿ ತಗೊಂಡು ನಾವು ಹೇಗೆಲ್ಲ ನಾವು ಉಪಯೋಗನ ಪಡ್ಕೊಬೋದು ಅದನ್ನ ನಾವು ಯಾರಿಗೆಲ್ಲ ಹೇಳ್ಕೊಡ್ಬೋದು ಅದರಿಂದ ಯಾರ್ಯಾರ್ಗೆ ಉಪಯೋಗ ಆಗಿದೆ ಅಂತೆಲ್ಲ ನಾವು ತಿಳ್ಕೊಮ್ಬೋದಾಗಿರುತ್ತೆ ಆ ತರಬೇತಿನ ಏನ್ತಕ್ಕೆ ಪಡ್ಕೋಬೇಕು ಅಂತಂದರೆ ಈವಾಗ ಒಬ್ಬರೇ ಕಲ್ತ್ಕೊಂಡು ಸುಮ್ಮನೆ ಇರೋದಲ್ಲ ಅದನ್ನು ಹತ್ತು ಜನಕ್ಕೆ ಹೇಳ್ಕೊಂಕೊಡ್ಬೇಕಾಗಿರುತ್ತೆ ಆ ಹತ್ತು ಜನಕ್ಕೆ ಹೇಳ್ಕೊಂಕೊಟ್ರೆ ಅವರು ಇನ್ನೂ ಒಂದು ನೂರು ಜನಕ್ಕೆ ಹೇಳ್ಕೊಡ್ತಾರೆ ಹಾಗೆ ಆ ಆಟದ ಬಗ್ಗೆ ತುಂಬ ಪ್ರಚಾರ ಆಗುತ್ತಲ್ವಾ ಆ ಪ್ರಚಾರ ಆಗೋದ್ರಿಂದ ಆ ಆಟದ ಮೌಲ್ಯ ಹೆಚ್ಚಾಗುತ್ತೆ ಆದ್ದರಿಂದ ಜನ್ರುಗಳು ಏನ್ಮಾಡ್ತಾರೆ ಅಂತಂದರೆ ಆ ಆಟ ನಾವು ಕಲಿಬೇಕು ಅಂತ ಆಸಕ್ತ ಆಸಕ್ತಿನ ತೋರ್ಸ್ಕೊಂಡು ಅವರು ಕೂಡ ಆ ಆಟನ ಕಲ್ತ್ಕೊಳ್ಳೋಕ್ಕೆ ಮುಂದೆ ಬರ್ತಾರೆ ಆದ್ದರಿಂದ ತರಬೇತಿ ಪಡ್ಕೊಳ್ಳೋದು ತುಂಬ ಪ್ರಮುಖ ಆಗಿರ್ತೈತೆ ಆ ಸೌಲಭ್ಯಗಳು ಕೂಡ ಎಲ್ರಿಗೂ ಉಪ್ಯೋಗ ಆಗೋ ರೀತಿಯಲ್ಲೇ ಇರುತ್ತೆ ಅದರಿಂದ ಅವ್ರು ಏನ್ಮಾಡ್ತಾರೆ ಅಂತಂದರೆ ಎಲ್ರಿಗೂ ಕೂಡ ತರಬೇತಿ ಕೊಡೊದಕ್ಕೆ ಮುಂದೆ ಬರ್ತಾರೆ